ಹೆಲೋ ಇದು ಮಹಾರಾಜ ಹೋಟೆಲ್ ಅಲ್ವಾ ನಾನು ಆತ್ಮೀಯ ಅಂತ ಈಗಷ್ಟೆ ಬಿರ್ಯಾನಿ ಆರ್ಡರ್ ಮಾಡಿದ್ದೆ ನಿಮ್ಮ ಹೋಟೆಲಿಂದ ಹಾಗಾಗಿ ಒಂದು ನಿಮಗೆ ಒಂದು ಅಪ್ರಿಸಿಯೇಷನ್ ಕೊಡಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಸೊ ನಾನು ಬೇರೆ ಕಡೆಯಿಂದ ಆರ್ಡರ್ ಮಾಡ್ದಾಗ ಈ ಆಹಾರಗಳನ್ನ ಆರ್ಡರ್ ಮಾಡಿದಾಗ ನನಗೆ ಅದ್ರ ಮೇಲೆ ಅಷ್ಟೊಂದು ತೃಪ್ತಿ ಸಿಕ್ಕಿರಲಿಲ್ಲ ನಿಮ್ಮ ಹೋಟೆಲ್ ಮೇಲೆ ನನಗೆ ತುಂಬ ತೃಪ್ತಿ ಸಿಕ್ಕಿತು ಅದನ್ನು ಹೇಳೋಕ್ಕೋಸ್ಕರ ಕಾಲ್ ಮಾಡಿದೆ ಏನಂದರೆ ಈಗ ಬಿಸಿಲಿನ ಹವಾಮಾನ ಆಗಿರೋದರಿಂದ ಆಹಾರ ಹಾಳಾಗೋ ಸಾಧ್ಯತೆ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಆಹಾರ ಹಳ್ಸೋಗಿರುವಂಥ ಪರಿಸ್ಥಿತಿನೂ ನಾನು ತುಂಬ ಕಡೆ ನೋಡಿದ್ದೀನಿ ತುಂಬ ಕಡೆ ನಾನು ಆಹಾರವನ್ನ ಆರ್ಡರ್ ಮಾಡಿದಾಗ ನೋಡಿದ್ದೀನಿ ನಿಮ್ಮ ಹೋಟೆಲಲ್ಲಿ ಆ ಥರ ಯಾವುದೇ ಥರ ಪರಿಸ್ಥಿತಿ ಕೂಡ ಬಂದಿರಲಿಲ್ಲ ನನಗೆ ನಿಮ್ಮ ಫುಡ್ ಏನಿದೆಯಲ್ಲ ಅದು ರುಚಿ ಆಗಿರ್ಬೌದು ನಾನು ಬೇಸಿಕಲಿ ನನಗೆ ಖಾರ ಆಗಿರ್ವಂಥದ್ದು ಅಂದರೆ ತುಂಬ ಇಷ್ಟ ನಾನು ಖಾರದ ಪ್ರೇಮಿ ಅಂತಲೇ ಹೇಳ್ಬೌದು ಹಾಗಾಗಿ ನನಗೆ ಖಾರ ಕೂಡ ಇದ್ದು ರುಚಿಯಿಂದ ಅಥವಾ ಒಂದು ಎಲ್ಲ ಥರ ಒಂದು ಫೆಸಿಲಿಟಿ ಅಂದರೆ ಅದು ಪ್ಯಾಕಿಂಗ್ ಇರ್ಬೌದು ಯ ಮತ್ತು ಕಡಿಮೆ ವೆಚ್ಚದಲ್ಲಿ ಮೆಯ್ನಾಗಿ ಹೇಳ್ಬೇಕಂದ್ರೆ ಕಡಿಮೆ ವೆಚ್ಚದಲ್ಲಿ ಇತ್ತು ನಮಗೆ ಎಲ್ಲ ಹೋಟೆಲಲ್ಲೂ ಕೂಡ ಈ ಥರ ಕಡಿಮೆ ವೆಚ್ಚದಲ್ಲಿ ಸಿಗೋದಿಲ್ಲ ಈಗ ಕಡಿಮೆ ವೆಚ್ಚದಲ್ಲಿ ಕೂಡ ಸಿಕ್ಕಿತು ಮತ್ತು ಡೆಲಿವರಿ ಚಾರ್ಜಸ್ ಕೂಡ ಇರಲಿಲ್ಲ ನಾನು ಮೂರು ಗಂಟೆಗೆ ನನಗೆ ತುಂಬ ಹಸಿವಾಗ್ತಾಯಿತ್ತು ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ಮೂರು ಗಂಟೆಗೆ ಬನ್ ಮೂರು ಗಂಟೆಗೇ ನಾನು ಆರ್ಡರ್ ಮಾಡಿದ್ದಿದು ಒಂದು ಮೂರೂಕಾಲು ಹೋಗೋಷ್ಟೊತ್ತಿಗೆ ಬಂದಿತು ನನಗೆ ತುಂಬ ಖುಷಿ ಆಯಿತು ತುಂಬ ಹಸಿವು ಬೇರೆ ಆಗಿತ್ತು ತುಂಬ ಖುಷಿ ಆಯಿತು ಅದನ್ನು ಹೇಳೋಕ್ಕಂತಾನೆ ಕಾಲ್ ಮಾಡಿದೆ ಮತ್ತು ನಾನು ಬೇರೆ ಕಡೆಯೆಲ್ಲ ನೋಡಿದಾಗ ನನಗೆ ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ ಮತ್ತು ಆಹಾರ ಅಲ್ಲಿಂದ ಇಲ್ಲಿಗೆ ಬರುವಾಗ ಹಾಳಾಗೋ ಸಾಧ್ಯತೆ ಈ ಬಿಸ್ಲಿನ್ ಬಿಸ್ಲಿನ ಹವಾಮಾನದಲ್ಲಿ ಆಗಿರ್ಬೌದು ಎಲ್ಲ ಆ ಥರ ಇತ್ತು ಮತ್ತು ನಾನು ರುಚಿ ನೋಡಿ ನನಗೆ ಸ್ವಲ್ಪ ರುಚಿ ಪ್ರೇಮಿ ನನಗೆ ರುಚಿ ಇರಬೇಕು ಆ ಥರ ಎಲ್ಲ ಒಂದು ಇಂಟೆನ್ಷನ್ ಇದೆ ಹಾಗಾಗಿ ನಾನು ಚೆನ್ನಾಗಿಲ್ಲ ಅಂತ ಅನ್ಕೊಂಡಾಗ ಎಲ್ಲ ನಾನು ಅದನ್ನ ಚೆಲ್ಲಿರೋದುಂಟು ಆದರೆ ನಿಮ್ಮ ಹೋಟೆಲಿಂದ ಬಿರ್ಯಾನಿನ ಆರ್ಡರ್ ಮಾಡಿದಾಗ ನನಗೆ ಅಯ್ಯೋ ಇನ್ನೊಂದು ಸ್ವಲ್ಪ ಇರಬಾರ್ದಿತ್ತಾ ಅಂದರೆ ಜಾಸ್ತಿ ಕ್ವಾಂಟಿಟಿನೇ ಇತ್ತು ಹಾಗಂತ ಅಲ್ಲ ನನಗೆ ಅಯ್ಯೋ ಇನ್ನೊಂದು ಸ್ವಲ್ಪ ಇರಬಾರ್ದಿತ್ತಾ ಇನ್ನೊಂದು ಚೂರು ಇದ್ದಿದ್ದರೆ ತಿಂತಿದ್ದೆನಲ್ಲ ಅನ್ನುವಂಥ ಒಂದು ಮನೋಭಾವನೆಯಿತ್ತು ಮತ್ತು ನಾನು ಅದೇ ಚಿಕ್ಕಮಗಳೂರು ನಮ್ಮದು ಹಾಸ್ಟೆಲ್ ಹತ್ರನೇ ನಾನು ಆರ್ಡರ್ ನಾನು ಹಾಸ್ಟೆಲಲ್ಲಿ ಇರೋದರಿಂದ ಹಾಸ್ಟೆಲ್ ಹತ್ರ ಆರ್ಡರ್ ಮಾಡಿದ್ದೆನಲ್ಲ ಸೊ ಕರೆಕ್ಟು ಹಾಸ್ಟೆಲ್ ಹತ್ರನೆ ಬಂದಿತ್ತು ಹಾಗಾಗಿ ನಿಮ್ಗೆ ಧನ್ಯವಾದ ತಿಳಿಸ್ಲಿಕ್ಕಂತ ಕಾಲ್ ಮಾಡಿದೆ ಹೀಗೆ ನಿಮ್ಮ ಸೇವೆನ ಮುಂದುವರೆಸ್ಲಿ ಅಂತ ಅಂದು ಮನೋಭಾವನೆ ನನ್ನದು ಹೀಗೆ ಆರ್ಡರ್ ಮಾಡ್ತಾಯಿರ್ತೀನಿ ನೀವೂ ಕೂಡ ಇದೇ ಥರ ಒಂದು ಕಸ್ಟಮರ್ಸ್ಗೆ ಒಂದು ತೃಪ್ತಿಯನ್ನು ನೀಡಲಿಕ್ಕೆ ಪ್ರಯತ್ನಪಡ್ತೀರಿ ಅಂತ ಧನ್ಯವಾದಗಳು ಬಾಯ್